ಯಾವುದೇ ಬೆಳೆಯನ್ನು ನಾಟಿ ಮಾಡುವುದಾಗಲಿ ಬಿತ್ತನೆ ಮಾಡುವುದಾಗಲಿ ಅದಕ್ಕೆ ಅದರದೇ ಆಗಿರುವಂಥ ಒಂದು ಸಮಯ ನಿರ್ಧಾರವಾಗಿರುತ್ತೆ ಯಾವ್ದು ಅದು ಪರಿಸರದಲ್ಲಿ ಉದಾಹರಣೆಗೆ ಜೂನ್ ತಿಂಗಳಲ್ಲಿ ಮಾನ್ಸೂನ್ ಆರಂಭವಾಗುತ್ತೆ ಅಂತಹ ಸಂದರ್ಭದಲ್ಲಿ ಎಲ್ಲ ಥರದ ಬೆಳೆಗಳನ್ನು ಬಿತ್ತನೆ ಮಾಡೋವಂಥದ್ದು ಸಾಮಾನ್ಯ ಸರ್ವೇಸಾಮಾನ್ಯ ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ನಾಟಿ ಅಂತ ಕೇಳಿರುವುದರಿಂದ ಭತ್ತದ ನಾಟಿ ವರ್ಷದಲ್ಲಿ ಎರಡು ಬೆಳೆ ತೆಗೀಲಿಕ್ಕೆ ಸಾಧ್ಯತೆ ಇದೆ ಭತ್ತವನ್ನು ಆದರೆ ನಾವು ಅದೇ ಜೂನ್ ತಿಂಗಳಲ್ಲೇ ನಾವು ಭತ್ತವನ್ನು ಒಟ್ಲಾಕ್ಬಿಟ್ಟಿ ಒಂದು ತಿಂಗಳ ನಂತರ ಅದನ್ನು ಕಿತ್ಬಿಟ್ಟು ನಾಟಿ ಮಾಡೋವಂಥದ್ದು ಸಹಜವಾಗಿರುವಂಥ ಪದ್ಧತಿ ಅದೇ ರೀತಿ ಕಬ್ಬೂ ಅಷ್ಟೇ ಕಬ್ಬು ನಾಟಿ ಮಾಡೋದು ಅಂತ ಹೇಳಿದ್ರೆ ಕಬ್ಬನ್ನ ಬೀಜಕ್ಕಾಗಿ ಒಂದು ಸ್ವಲ್ಪ ಜಾಗದಲ್ಲಿ ಬೆಳ್ಕೊಂಡು ಅದನ್ನು ಹಾರ್ವೆಸ್ಟ್ ಮಾಡ್ಬಿಟ್ಟು ಅಂದರೆ ಒಂದು ಎಂಟು ಒಂಬತ್ತು ತಿಂಗ್ಳು ಆದ ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡ್ಬಿಟ್ಟು ಸಣ್ಣ ಸಣ್ಣ ತುಂಡುಗಳನ್ನಾಗಿ ವಿಂಗಡ್ಸ್ಕೊಂಡು ಅದನ್ನ ನಾಟಿ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ ಅದನ್ನೂ ಸಹ ಪ್ರೋ ಟ್ರೆಗಳಲ್ಲಿ ಬೆಳ್ಸ್ಬಿಟ್ಟು ಮ ಕಬ್ಬನ್ನು ನಾಟಿ ಮಾಡೋವಂಥ ಒಂದು ವ್ಯವಸ್ಥೆ ಇತ್ತೀಚಿಗೆ ಬಂದಿದೆ ಅದು ತುಂಬ ಆಶ್ಚರ್ಯಕರವಾಗಿದೆ ಮುಂದಿನ ಹಿಂದಿನ ದಿನಗಳಲ್ಲಿ ನಾವು ಒಂದೂವರಡಿ ಅಥವಾ ಎರಡು ಅಡಿ ಉದ್ದ ಇರೋವಂಥ ಕಬ್ಬನ್ನು ಕಟ್ ಮಾಡ್ಬಿಟ್ಟು ನಾಟಿ ಮಾಡ್ತಾ ಇದ್ವಿ ಆದರೆ ಇತ್ತೀಚಿನ ಈಗ ಹೊಸ ತಂತ್ರಜ್ಞಾನದಿಂದ ಪ್ರೋ ಟ್ರೆಯಲ್ಲಿ ಒಂದು ಸಣ್ಣದಾದ ಒಂದೇ ಒಂದು ಗಣ್ಣು ಇರುವಂತಹ ಪೀಸನ್ನು ಕಟ್ ಮಾಡ್ಬಿಟ್ಟು ಅದನ್ನು ಒಂದು ಅಥವಾ ಎರಡು ತಿಂಗಳು ಬೆಳ್ಸ್ಬಿಟ್ಟು ನಾಟಿ ಮಾಡುವಂಥ ಒಂದು ಹೊಸ ಪದ್ಧತೀನ ನಾವು ಈಗ ಗಮನಿಸ್ತಾ ಇದ್ದೀವಿ ಹಾಗೇ ಇನ್ನಿತರ ಬೆಳೆಗಳು ಅಂತ ಹೇಳಿದರೆ ಭತ್ತ ಆಗಿರ್ಬೋದು ರಾಗಿ ರಾಗಿ ಬಿತ್ತನೆ ಮಾಡ್ತಾರೆ ಜೊತೆಗೆ ಅದನ್ನು ಒಟ್ಲಾಕ್ಬಿಟ್ಟಿ ನಾಟಿ ಮಾಡುವಂಥದನ್ನ ನಾವು ಗಮನಿಸಿದ್ದೀವಿ